ನಾನು ಕನ್ನಡಕ್ಕೆ ಅನುವಾದ ಅನುವಾದ್ಸಿದ್ದು ಅಂದರೆ ವುಮೆನ್ಸ್ ಡೇ ಬಗ್ಗೆ ಮಹಿಳಾ ದಿನಾಚರಣೆಯ ಬಗ್ಗೆ ಸ್ಪೀಚ್ನ ಬರೆದ್ಕೊಡಕ್ಕೆ ಬರೆದ್ಕೊಟ್ಟಿದ್ರು ಆಲ್ರೆಡಿ ಇಂಗ್ಲೀಷಲ್ಲಿ ಅದನ್ನ ನಾನು ಮತ್ತು ನನ್ನ ಫ್ರೆಂಡ್ಸು ಕನ್ನಡದಲ್ಲಿ ಟ್ರ್ಯಾನ್ಸ್ಲೆಟ್ ಮಾಡೋಕ್ಕೆ ಇದು ಟ್ರೈ ಮಾಡಿದ್ವಿ ಅದರಿಂದ ನನಗೆ ಏನು ಅನಿಸ್ಲಿಲ್ಲ ಅದೇ ನಮಗೆ ಆಲ್ಮೋಸ್ಟ್ ಕನ್ನಡ ಗೊತ್ತಿರುತ್ತೆ ಸಿಂಪಲ್ ಕನ್ನಡ ಆದರು ಗೊತ್ತಿರುತ್ತೆ ಅದನ್ನ ಚೂರು ನನ್ನ ಫ್ರೆಂಡ್ಸಿನಿಂದ ಹೆಲ್ಫುಲ್ಲಾಗಿ ಅವಳು ಹೆಲ್ಪಿಂದ ನಾನು ಕನ್ನಡವನ್ನು ಟ್ರಾನ್ಸ್ಲೇಟ್ ಮಾಡಿದೆ ನನಗೆ ಅದರಿಂದ ಏನು ಅನ್ಸು ಅನ್ಸಿತ್ತು ಅಂದರೆ ನಂದು ಕಂಫರ್ಟ್ ಝೋನ್ಯಿಂದ ಹೊರಗಡೆ ಬಂದು ನಾವು ಲೈಫ್ನ ನೋಡಿದ್ರೆ ನಾವು ಜೀವನವನ್ನ ಸಾಧಿಸಿದ್ರೆ ನಾವು ಏನನ್ನಾದರು ಸಾಧಿಸ್ಬೋದು ಅಂತ ನನಗೆ ಒಂದು ಪಾಸಿಟಿವ್ ಫಿಡ್ಬ್ಯಾಕ್ ಸಿಕ್ತು